ಹಲೋ ಹಲೋ ಮೇಡಮ್ ಹೇಳಿ ಹೌದಾ ಹಾಂ ಹೇಳಿ ಹೌದಾ ಹಾಂ

ಹೌದಾ ಅಂದರೆ ನೀವಿಲ್ಲಿ ತಗೊಂಡು ಹೋಗುವಾಗ ಚೆಕ್ ಮಾಡಿದ್ದಿರಲ್ಲ ಮೇಡಮ್ ಎಲ್ಲ ಸರಿ ಇತ್ತಲ್ವಾ ಆಂ ಎಂತೆಲ್ಲ ತೊಂದರೆ ಆಗ್ತಿದೆ ಅಂತ ಹೇಳಬಹುದಾ ಹಾಂ ಹಾಂ ಹಾಂ ಹಾಂ ಹೌದಾ ಓಕೆ ನಾವು ನೋಡ್ತೇವೆ ನಿಮ್ಮದು ಮನೆ ಎಲ್ಲಿ ಅಡ್ರೆಸ್ ಒಂದು ಹೇಳಿ ನಾನು ನಮ್ಮದು ಆಫೀಸಿಂದ ನಮ್ಮ ಸರ್ವಿಸವರನ್ನು ಕಳಿಸಿಕೊಡ್ತೇವೆ ಆಯಿತಾ ತುಂಬ ಏನಾದರೂ ಅದರಲ್ಲಿ ತೊಂದರೆ ಇದ್ದರೆ ನಿಮಗೆ ಆ ಐಟಮನ್ನೇ ನಾವು ಬೇರೆ ತೆಗೆದುಕೊಡ್ತೇವೆ ಬೇರೆ ಕೊಡ್ತೇವೆ ಆಯಿತಾ ಅದರ ಬದಲಾಗಿ ಇಲ್ಲಾಂತ ಹೇಳಿದರೆ ಅದನ್ನು ನಾವು ರಿಪೇರ್ ಮಾಡಿ ನಿಮಗೆ ಕೊಡ್ತೇವೆ ಆಯಿತಾ ರಿಪೇರಿಗೆ ನಾವು ಎರಡರಿಂದ ಮೂರು ದಿನ ತಗೊಳ್ತೇವೆ ಅಷ್ಟೆ ಅದು ಪರವಾಗಿಲ್ಲಲ್ಲ ಮೇಡಮ್ ಇಲ್ಲ ಇಲ್ಲ ಇಲ್ಲ ಇಲ್ಲ ನೀವು ನಿಮಗೆ ನಾವು ವ್ಯಾರಂಟಿ ಸಹ ಕೊಟ್ಟಿರ್ತೇವೆ ಇದಕ್ಕೆ ಗ್ಯಾರಂಟಿ ಸಹ ಕೊಟ್ಟಿರ್ತೇವೆ ಹಾಗಾಗಿ ನಿಮಗೆ ಒಂದು ಸಿಕ್ಸ್ ಮಂತ್ ತನಕ ಆರು ತಿಂಗಳಿನ ತನಕ ನಿಮಗೆ ಯಾವುದೇ ರೀತಿ ಸರ್ವಿಸ್ ಚಾರ್ಜ್ ಯಾವುದೂ ನಿಮ್ಮ ಮೇಲೆ ಬೀಳುವುದಿಲ್ಲ ಆರು ತಿಂಗಳಿನ ನಂತರ ನಿಮ್ಮದು ಏನಾದರೂ ಸರ್ವಿಸ್ ಇದ್ದರೆ ಅದಕ್ಕೆ ಚಾರ್ಜಸ್ ಮಾತ್ರ ಇರ್ತದೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಹೀಗೆ ಇರ್ತದೆ ದೊಡ್ಡ ರೀತಿಯಲ್ಲಿ ಏನಾದರೂ ನಿಮಗೆ ಸರ್ವಿಸ್ ಕೊಡುವುದಾದರೆ ಮಾತ್ರ ಅದು ದೊಡ್ಡ ಅಮೌಂಟ್ ಆಗಿರ್ತದೆ ಈವಾಗ ನಿಮ್ಮಿಂದ ಯಾವುದೇ ಸರ್ವಿಸ್ ಚಾರ್ಜನ್ನು ನಾವು ತಗೊಳುದಿಲ್ಲ ಮತ್ತು ನಿಮಗೆ ಎಕ್ಸ್ಚೇಂಜ್ ಮಾಡಿ ಕೊಡುವುದಾದರೆ ನಿಮ್ಮದು ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಆಗಿರಬಹುದು ನೀವು ತಗೊಂಬರುದಾಗಿರ್ಬಹುದು ನಿಮಗೆ ಏನೂ ಚಾರ್ಜಸ್ ಬೀಳುವುದಿಲ್ಲ ಈವಾಗ ನಾನು ಇವತ್ತು ಸಂಜೆ ನಮ್ಮ ಆಫೀಸಿಂದ ಒಬ್ಬರನ್ನು ಕಳಿಸ್ತೇನೆ ನಿಮ್ಮ ಅಡ್ರೆಸ್ ಕೊಟ್ಟ ಮೇಲೆ ಅಲ್ಲಿಗೆ ನೀವು ಅವರ ಜೊತೆ ಅದನ್ನು ಹಿಡ್ಕೊಂಡು ಬನ್ನಿ ನಾಳೆ ಮಾರ್ನಿಂಗ್ ಆಯಿತಾ ಓಕೆ ಸರಿ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಂ